ಮುಂದಿನ ತಲೆಮಾರು ಅಂದರೆ ನಮ್ಮ ಮಕ್ಕಳು ಮರಿ ನಾವೇನು ಮಾಡಿದ್ದೆವೋ ಅದನ್ನ ಅವರೂ ಮಾಡ್ಕಂಡು ಹೋಗ್ಬೇಕನ್ನದೇ ನಮ್ಮ ಆಸೆ ಕೃಷಿ ಅಂದರೆ ನಮಗೆ ಭಾಳ ಇಷ್ಟ್ವಾದ ಕೆಲಸ ನಾವು ಕೃಷಿ ಮಾಡೋದ್ರಲ್ಲಿ ನಮ್ಮ ತಾಯಿ ತಂದೆ ನಮ್ಮ ತಮ್ಮಂದಿರು ಎಲ್ಲರು ಕೃಷಿ ಕೃಷಿಯಿಂದಲೇ ಮುಂದೆ ಬಂದಿರೋದು ಮಕ್ಕಳು ಹೊಲ್ದಲ್ಲಿ ನಮ್ಮ ರಾಗಿ ಬೆಳೀತಾರೆ ಜೋಳ ಬೆಳೀತಾರೆ ನೀರುಳ್ಳಿ ಬೆಳೀತಾರೆ ಮತ್ತು ಸೂರ್ಯಕಾಂತಿ ಮೆಕ್ಕೆಜೋಳ ಎಲ್ಲದೂ ಬೆಳಿತಾರೆ ಅಡಿಕೆನೂ ಹಾಕಿದಾರೆ ತೆಂಗೂ ಇದೆ ಅವರು ತುಂಬ ಚೆನ್ನಾಗೇ ಜಮೀನು ಮಾಡ್ತಾರೆ ಕಾಲಕ್ಕೆ ಸರಿಯಾಗಿ ನೀರೂ ಇದೆ ಮತ್ತು ಕಾಲಕ್ಕೆ ಸರಿಯಾಗಿ ಬೆಳೆ ಆಗೋದರಿಂದ ಮಾಡೋದರಿಂದ ಚೆನ್ನಾಗೇ ಬೆಳೆ ಬರುತ್ತೆ ನಮ್ಮ ಅಪ್ಪಾಜಿ ಇದ್ದಾಗ ಸ್ವಲ್ಪ ಬರೀ ರಾಗಿ ಜೋಳ ಭತ್ತ ಬೆಳೀತಿದ್ರು ಈಗ ಕೆರೆ ಇದ್ದಿರೋದರಿಂದ ಭತ್ತ ಎಲ್ಲ ಎಲ್ಲ ಬೋರ್ವೆಲ್ ಬೋರ್ವೆಲ್ಲಿಂದ ನಮ್ಮ ಮಕ್ಕಳು ಮರಿ ಮುಂದಿನ ತಲೆಮಾರ್ನವ್ರು ಕೂಡ ಚೆನ್ನಾಗೇ ಕೃಷಿಯಿಂದಲೇ ನಮ್ಮ ಭಾರತ ದೇಶ ಮುಂದೆ ಬರಕ್ಕೆ ಆಗೋದು ನಮ್ಮ ಕರ್ನಾಟಕನೂ ಮುಂದೆ ಬರೋ ವಿ ಮುಂದೆ ಬರೋದು ಇದೆಲ್ಲ ಕೃಷಿಯಿಂದನೇ ರೈತರು ಅಂದರೆ ತುಂಬ ಕಷ್ಟ ರೈತರು ಮಳೆ ಅನ್ನದೇ ಗಾಳಿ ಅನ್ನದೇ ಹೊಲ್ದಲ್ ಕೆಲಸ ಮಾಡಬೇಕು ಈಗೆಲ್ಲ ಎಷ್ಟೋ ಥರದ ಇವೆಲ್ಲ ಬಂದಿದ್ದಾವೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿಯಲ್ಲೇ ಬೇಸಾಯ ಮೊದಲು ಎತ್ತು ಕಟ್ಕೊಂಡೇ ಬೇಸಾಯ ಮಾಡಬೇಕಿತ್ತು ಆದರೆ ಈಗ ಹಂಗೆ ಆ ಥರ ಏನಿಲ್ಲ ಟ್ಯಾಕ್ಟ್ರಿಯಿಂದನೇ ಎಲ್ಲ ಬೇಸಾಯ ಮಾಡ್ತಾರೆ ಈಗ ಎತ್ತಿನ್ಗಾಡಿನೇ ಬೇಕು ಅನ್ನೋಂಗಿಲ್ಲ ಬರ್ತಾ ಬರ್ತಾ ಮುಂದುವರ್ದಿದೆ ಸ್ ಮುಂದುವರ್ದಿರೋದ್ರಿಂದ ಈಗ ಕೃಷಿ ಮಾಡಲು ಎಲ್ಲ ಥರದಲ್ಲೂ ಅನುಕೂಲ ಇದೆ ಮಾಡ್ತಾರೆ ತೆಂಗು ತೆಂಗಿನಮರ ಇದಾವೆ ಒಂದು ಎಪ್ಪತ್ತು ಅದ್ರದು ಮಕ್ಕಳು ಮರಿಗೆ ಉಳ್ಸ್ಕಂಡ್ ಹೋದರೆ ಅವ್ರು ತೆಂಗಿನಕಾಯಿ ಮನೆಗೆ ಉಪಯೋಗ ಹೆಚ್ಚಾಗಿದ್ ಮಾರ್ಬೋದು ಸೊಪ್ಪು ತರಕಾರಿ ಬೆಳೆಯೋದರಿಂದ ಮನೆಗೂ ಉಪ್ಯೋಗ ಆಗುತ್ತೆ ಮ ಬೇರೆ ಕಡೆ ಮಾರಾಟನೂ ಮಾಡ್ಬೋದು ಮಾರಾಟದಿಂದ ದು ಹಣನೂ ಬರುತ್ತೆ ಯಾವ ತರಕಾರಿ ಎಲ್ಲ ಮಾರ್ಕೆಟ್ಟಲ್ಲಿ ಚೆನ್ನಾಗಿ ರೇಟ್ ಇರುತ್ತೋ ಆ ತರಕಾರಿ ಬೆಳೆದ್ ಮಾರಿದರೆ ಕೈ ತುಂಬ ದುಡ್ಡೂ ಸಿಗುತ್ತೆ ಮತ್ತು ಮನೆಗೂ ಉಪಯೋಗ ಆಗುತ್ತೆ ಆ ಥರ ಕೃಷಿಗಳು ಕೃಷಿಕರು ಕೃಷಿ ಬದುಕನ್ನ ಮಾಡಲೇಬೇಕು ಬೇಸಾಯ ಅಂದರೆ ನಮಗೆ ಹೊಲಕ್ ಹೋಗದು ಅಂದ್ರೆ ತುಂಬ ಇಷ್ಟ ಅದೇ ಥರ ಈಗೀಗ ಮಕ್ಕಳು ಮರಿನೂ ಮಾಡ್ಕಂಡು ಹೋಬೇಕು ಮುಂದಿನ ತಲೆಮಾರು ಉಳ್ಸ್ಕಂಡ್ ಹೋಬೇಕು ಅಂದರೆ ಚೆನ್ನಾಗಿರ್ತೆ ಈರುಳ್ಳಿ ಬೆಳೆ ಈರುಳ್ಳಿದು ತುಂಬ ಕಷ್ಟ ಒಂದೊಂದು ಸಾರಿ ಕಡಿಮೆನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ರೇಟ್ ಇದ್ದರೆ ಪರ್ವಿಲ್ಲ ರೇಟ್ ಇಲ್ಲಾಂದರೆ ಸ್ವಲ್ಪ ಕಷ್ಟ ಈರುಳ್ಳಿ ಬೆಳ್ಯೋದು ಮುಂದಿನ ತಲೆಮಾರಿನವ್ರ್ಗೂ ಬೇಕಾಗುತ್ತೆ ಎಲ್ಲ ಅವೆಲ್ಲನೂ ಉಳ್ಸ್ಕಂಡ್ ಹೋಬೇಕು ಮೆಕ್ಕೆಜೋಳ ಮೆಕ್ಕೆಜೋಳದಿಂದನೂ ತುಂಬ ಅನುಕೂಲ ಇದೆ ಭತ್ತ ಭತ್ತ ಬೆಳೀತಾರೆ ಭತ್ತ ಮನೆಗೂ ಅಕ್ಕಿನೂ ಆಗುತ್ತೆ ಮಾರಾಟಕ್ಕೂ ಅನುಕೂಲ ಆಗುತ್ತೆ ಒಟ್ಟು ಮನೆಗೆ ಎಲ್ಲಾರು ಕೃಷಿ ಬದುಕು ಮಾಡ್ಕಂತ ಹೋದ್ರೆ ತುಂಬ ಚೆನ್ನಾಗೇ ಅದರಿಂದ ಕೃಷಿಯಿಂದನೇ ಮನೆಯನ್ನೂ ಕಟ್ಕಂಡು ಮಕ್ಕಳು ಮರಿನೂ ಓದಿಸ್ಕೊಂಡು ಮಕ್ಳನ್ನೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಕೃಷಿ ಬದುಕು ತುಂಬ ಕಷ್ಟ ಅಷ್ಟೇ ಕಷ್ಟದಿಂದ ಮಾಡಿದರೆ ಚೆನ್ನಾಗಿರುತ್ತೆ ರೈತರು ಎಲ್ಲ ಥರದಲ್ಲೂ ಕಷ್ಟಪಟ್ಟು ಮಾಡ್ತಾರೆ ಮಾಡೋದ್ರಿಂದ ರೈತರಿಗೂ ಅನುಕೂಲ ಮಕ್ಕಳು ಮರಿ ಓದಕ್ಕು ಅನುಕೂಲ ಆಗುತ್ತೆ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮಾಡ್ತಾರೆ ಅದರಲ್ಲಿ ವಿದ್ಯೆ ಬರ್ದೋರು ರೈತರು ರೈತಾಪಿ ಕೆಲಸ ಮಾಡ್ಕಂಡ್ ಹೋಗ್ಬೋದು ಒಬ್ಬರು ಹೊಲ ಮನೆ ನೋಡ್ಕಳಕ್ ಇದ್ದು ಇನ್ನೊಬ್ಬರು ಇಬ್ರು ಇದ್ದರಪ್ಪ ಅಂದರೆ ಒಬ್ರದು ಓದಿ ಕೆಲ್ಸಕ್ಕೆ ಹೋಗ್ಬೋದು ಇನ್ನೊಬ್ಬ ಮಗ ಕೃಷಿ ಬದ್ಕು ಮಾಡ್ಕಂಡ್ ಹೋಗ್ಬೋದು ಅದು ತಲೆಮಾರಿಗೂ ಉಳೀಬೇಕು ಎಲ್ಲದ್ರಿಂದ ಎಲ್ಲದ್ಕು ರೈತರು ಇದೇ ಬೇಕೇಬೇಕು ರೈತರು ಇದ್ದರೆ ರೈತ ಅನ್ನದಾತ ಅವರು ಕಷ್ಟದಿಂದಲೇ ಎಲ್ಲನೂ ಕುತ್ಕೊಂಡು ತಿನ್ನೋವಷ್ಟು ಬೆಳೀತಾರೆ ಅದೇ ಚೆಂದ ರೈತಾಪಿ ಕುಟುಂಬ್ಗಳು ಕ ಏನೇ ಕಷ್ಟ ಬಂದರೂ ಮಾಡ್ಬೇಕವ್ರು ಮಾಡ್ತಾರೆ ಮಾಡ್ಕಂತ ಹೋಗ್ತಾರೆ ಅದು ತಲೆಮಾರಿಗೂ ಉಳಿಸ್ಬೇಕು ಈಗ ವಿದ್ಯೆನೂ ಇರಬೇಕು ರೈತ್ರು ಆಗಿರ್ಬೇಕು ಎರಡೂ ಮಾಡ್ಕಂಡ್ ಹೋಗೋರು ಬಹಳ ಜನ ಇದ್ದಾರೆ ರೈತಾಪಿ ಕೆಲಸ ಅದೂ ಇದೂ ಅಂತ ಚೆನ್ನಾಗಿ ಮಾಡ್ತಾರೆ ಅವ್ರಿಗೂ ಕಷ್ಟ ಇರುತ್ತೆ ಅದ್ರ ಜೊತೆಗೆ ಹೈನುಗಾರಿಕೆ ದನ ಕರ ಕಟ್ಕೊಂಡು ಹಾಲು ಮಾರೋದು ಹಾಲು ಮಾರೋದರಿಂದನೂ ರೈತರಿಗೆ ಈಗ ಎಲ್ಲ ಕಡೆ ಹಳ್ಳಿಯಿಂದ ಸ್ವಲ್ಪ ಸಿಟಿ ಟೌನು ಹತ್ತಿರ ಇತ್ತಪ್ಪ ಅಂದರೆ ಹೈನುಗಾರಿಕೆ ಮಾಡಿ ಡೈರಿಗೆ ಹಾಲು ಹಾಕೋದ್ರಿಂದ ಡೈಲಿ ಬೆಳಿಗ್ಗೆ ಸಾಯಂಕಾಲ ದುಡ್ಡೂ ಬರುತ್ತೆ ಮನೆಗೂ ಹಾಲು ಮೊಸರು ತುಪ್ಪ ಬೆಣ್ಣೆ ರೈತ್ರಿಗೂ ಎಲ್ಲದೂ ಆಗುತ್ತೆ ಮತ್ತು ಮಾರಾಟ ಮಾಡೋದರಿಂದ ದುಡ್ಡು ಸಿಗುತ್ತೆ ದನ ಕರುಗಳ್ಗೆ ಏನು ಬೇಕೋ ಬೂಸಾ ಅವಕ್ಕೆ ಬೇಕಾದ ಆಹಾರ ಎಲ್ಲದುಕ್ಕು ಅನುಕೂಲ ಆಗುತ್ತೆ ಈ ಥರ ಇರೋದರಿಂದ ಚೆನ್ನಾಗೇ ರೈತಾಪಿಗಳೂ ಉಳೀಬೇಕು ರೈತರು ಇಂದನೇ ನಮ್ಮ ಇದು ರೈತರು ಮಾಡದಿದ್ರೆ ಯಾರಿಗೂ ಬರ ಏನೂ ಅನುಕೂಲ ಆಗೋಲ್ಲ ಮಾಡ್ಬೇಕಷ್ಟೇ ರೈತನ ಅಂದರೆ ಕಷ್ಟದ ಕೆಲಸ ರೈತರಿಗೊಂದು ರೈತ್ರ ಬಗ್ಗೆ ನನಗೂ ಗೊತ್ತಿದೆ ನಮ್ಮ ಅಪ್ಪ ಅಮ್ಮ ತಮ್ಗಳು ಎಲ್ಲ ಅದೇ ಕೆಲಸ ಮಾಡ್ಕೊಂಡಿದ್ರು ಅದ್ರ ಬಗ್ಗೆ ನಮ್ಗೆ ತುಂಬ ಗೌರವ ಇದೆ ಒಟ್ಟು ಲಾಭದಾಯಕ್ವಾಗಿ ಬೆಳೆ ಬಂದರೂ ಬರದಿದ್ರೂ ಮಾಡ್ಕಂಡ್ ಹೋಗ್ತಾರೆ ಒಂದು ಸಾರಿ ಬೆಳೆ ಕೈ ಕೊಡುತ್ತೆ ಒಂದು ಸಾರಿ ಚೆನ್ನಾಗಿ ಆಗುತ್ತೆ ಒಟ್ಟು ಏನೋ ರೈತ್ರದ್ದು ಕಷ್ಟನೇ ಕಷ್ಟದಿಂದನೇ ಪಾಪ ಮಾಡ್ತಾರೆ ಅವ್ರ್ಗೆ ಎಲ್ಲ ಥರ್ದ ಸಹಕಾರ ಮಾಡಬೇಕು ಗೌರ್ಮೆಂಟ್ನೋರು ಅದರಿಂದ ಅವ್ರ್ಗು ಅನುಕೂಲ ಆಗುತ್ತೆ ಅವ್ರು ಬೆಳೆದ ಪದಾರ್ಥಗಳನ್ನ ತಂದು ಇದು ಮಾಡೋಕ್ಕೂ ಅನುಕೂಲ ಆಗುತ್ತೆ ಈ ಥರ ಮಾಡೋದರಿಂದ ಚೆನ್ನಾಗೇ ಇಷ್ಟು ರೈತ್ರ ಬಗ್ಗೆ ರೈತಾಪಿ ಇದು ತಲೆಮಾರಿಗ್ ಉಳೀಬೇಕು ಅನ್ನೋದೇ ನಮ್ಮ ಮುಂದಿನ ಆಸೆ ನಮ್ಮ ಮ ಮಕ್ಕಳು ಮರಿನೂ ಜಮೀನು ಇತ್ತಪ್ಪ ಅಂದ್ರೆ ಅದ್ನ ಕೃಷಿ ಮಾಡಿ ಅದರಿಂದ ಸ್ವಲ್ಪ ಜಮೀನಿನಿಂದ ಬೇಕಾದಷ್ಟು ಬೆಳೆನೂ ಬೆಳೀಬೋದು ಹೂವು ಹಾಕ್ಬೋದು ಹಣ್ಗಳು ಹೂವಿನಿಂದನೇ ಎಷ್ಟೋ ದುಡ್ಡಾಗುತ್ತೆ ಅದೇ ಒಟ್ಟು ಟೈಮಿಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಯಾವ್ಯಾವ ತರಕಾರಿ ಯಾವಾಗ ಹಾಕಿದ್ರೆ ಅನ್ಕೂಲನೋ ಆ ಥರ ಮಾಡ್ಕಂತ ಹೋಗೋದ್ರಿಂದ ರೈತ್ರಿಗೂ ಮುಂದಿನ ತಲೆಮಾರ್ಗು ಇರುತ್ತೆ ಈಗಿನವರೂ ಸುಖಪಡಬಹುದು ಇಷ್ಟು ಹೇಳಲು ಇಷ್ಟಪಡ್ತೇನೆ